ಹಲೋ ರೀ ಹಾಂ ನೀವು ರಾಧಕೃಷ್ಣಅವ್ರ ಮಮ್ಮಿ ಅಲ್ಲರಿ ನಾವು ಸಹ ಇಲ್ಲಿ ಇಲ್ಲಿ ಕೇಳಿ ರೀ ನಾನು ಈ ಎಸ್ ಬಿ ಆರ್ ಸ್ಕೂಲ್ದು ಪ್ರಿನ್ಸಿಪಾಲ್ ಮಾತಾಡಲಿಕತ್ತಿನಿ ಆದರೆ ನಿಮ್ಮ ಹುಡುಗ ಸರ್ಯಾಗಿ ಡ್ರಸ್ ಹಾಕೊಂಡು ಶಾಲಿಗೆ ಬರೊದಿಲ್ಲಲ ಏನು ನೀವು ಏನು ಲಕ್ಷ್ಯ ಕೊಟ್ಟಿಲ್ಲೇನು ಆ ಹುಡುಗಗೆ ಇಲ್ಲಿ ನೋಡಿ ರೀ ನಿಮ್ಮ ಹುಡುಗ ಅದು ಅಲ್ಲದೆ ಇನ್ನೊಂದು ಏನು ಕೆಲಸ ಮಾಡ್ತನೆ ಶಾಲಿಗೆ ಟೈಮಿಂದಕೆ ಪ್ರಕಾರ ಬರೋದಿಲ್ಲ ಹಿಂಗಾದ್ರೆ ನಾವು ಏನಂತ ಹುಡುಗುಗೆ ಅಲ್ಲಿ ಲಕ್ಷ್ಯ ಕೊಡ್ಬೇಕಾಗ್ತದೆ ಹೇಳ್ರಿ ನೋಡೊಣ ಹಾಂ ಲೆ

ಆಯಿತು ಈಗ ಅಲ್ಲದೆ ಅವ ಎಲ್ಲ ಓದಿನಲ್ಲಿನು ಭಾಳಷ್ಟು ಹಿಂದೆ ಇದ್ದಾನೆ ಯಾವುದೇ ರೂಲ್ಸ್ ನಾವು ಇವತ್ತು ಈ ರೀತಿಗೆ ಬರಬಾರದಪ್ಪಾ ಕರೆಕ್ಟ್ ಆಗಿ ಟೈಮಿಂಗ್ ಬರಬೇಕು ಅಂತ ಹೇಳಿದ್ರುನು ಲಕ್ಷ್ಯ ಕೊಡೋದಿಲ್ಲ ನೀವು ಮನ್ಯಾಗೆ ಸ್ವಲ್ಪ ಲಕ್ಷ್ಯ ಕೊಡಿರಿ ಎಲ್ಲಾರು ಯಾಕಂದ್ರೆ ಆ ಹುಡುಗುನ ಮುಂದಿನ ಭವಿಷ್ಯದಲ್ಲಿ ರೀ ನೀವು ಇದ್ರ ಬಗೆ ಲಕ್ಷ್ಯ ಕೊಡಲೆ ಬೇಕು ನಾವು ರೀ ಎಷ್ಟು ನೂರಾರು ಮಕ್ಳ ನಡುವರಕ ಕೊಡ್ಲಿಕ್ಕೆ ಆಗೋದಿಲ್ಲ ನಿಮ್ಗೆ ಹಾಂ ನೀವು ಆದಷ್ಟು ಅವ್ನ ಹಿಂದೆ ಬರ್ಕೊತ ಹೋಗಿ ರೀ ಅಲ್ಲದೆ ಅವ ಏನು ಮಾಡ್ತಾನೆ ಮನ್ಯಾಗೆ ಹೋಮ್ ವರ್ಕ್ ಮಾಡ್ಯಾನ ಇಲ್ಲ ನೋಡಿರಿ ಅವ ಏನು ಕೊಟ್ಟಾರೆ ಏನು ವರ್ಕ್ ಕೊಟ್ಟಾರೆ ಅದು ನೋಡಿರಿ ಅವ್ನ ಮಾರ್ಕ್ಸ್ ಕಾರ್ಡ್ ನೋಡ್ರಿ ಅವ ಯಾ ಎಲ್ಲಿ ಎಲ್ಲೆಲ್ಲಿ ಹೋಗ್ತಿರ್ತನೆ ಏನೇನು ತಿಂತಿರ್ತಾನೆ ಅವ್ನಿಗೆ ಹೆಚ್ಚಿಗಿರೊ ದುಡ್ಡು ಅದನ್ನು ಕೊಡ್ಲಿಕೆ ಹೋಗ ಬ್ಯಾಡರಿ ಆದಷ್ಟು ನೀವು ಕಂಟ್ರೋಲ್ ಮಾಡಿದ್ರಿ ಅಂದ್ರೆ ಹುಡುಗರು ಸೀದಾ ಬರ್ತಾರೆ ರೀ ಶಾಲಿಗಿ ಹಾಂ

ಅದೇ ಅವನು ಡ್ರಸ್ಗುಳು ಏನು ಮಾಡಿರಿ ಕ್ಲಿನ್ ಆಗಿ ಸ್ವಚ್ವಾಗಿ ಒಗೆದು ಇಸ್ತ್ರಿ ಮಾಡಿ ಅವಕ್ಕೆಲ್ಲ ಐರನ್ ಮಾಡಿಸಿ ಶಿಸ್ತಾಗಿ ಕಳ್ಸದು ಮಾಡಿರಿ ಅವ್ನಿಗೆ ಹಿಂದೆ ಬೆನ್ನು ನೀವ ಬಂದು ರೀ ಯಾರಾದರು ಪೇರೆಂಟ್ಸ್ ಬಂದರಿ ಅಂತಂದ್ರೆ ಶಿಸ್ತು ಇರ್ತದೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಸೀದಾ ಅವ ಸಾಲಿಗೆ ಬರ್ತಾನೆ ಯಾ ಹೈರಾಣು ಆಗೋದಿಲ್ಲ ನಿಮ್ಗೆ ತ್ರಾಸ ಇಲ್ಲ ನಮಗು ತ್ರಾಸ ಇಲ್ಲ

ಆಯ್ತು ತಗೋರಿ ಮೇಡಮ್ ಸಾಕು ಹ್ಞೂ